ಏನಂದರೆ ನಾವು ಬಂದುಬಿಟ್ಟು ಯಾಕೆ ಅಂದರೆ ಈಗ ತಮಿಳ್ನಾಡು ಕಡೆ ಹೋಗಿದ್ವಿ ಅಲ್ಲಿ ಏನಿದೆ ಕನ್ನಡ ಆಗಲಿ ಅಥ್ವಾ ತೆಲುಗು ಆಗಲಿ ಯಾವುದೇ ರೀತಿ ಭಾಷೆನ ಮಾತಾಡೋಲ್ಲ ಅವಾಗ ಏನಿದೆ ಆದಷ್ಟು ನಾವು ಅವರ ಭಾಷೆಲ್ಲೆ ಮಾತಾಡೋಕ್ಕೆ ಏನಿದೆ ನೋಡ್ತಾರೆ ಅವಾಗ ಏನಂದರೆ ನಮ್ಮ ರಾಜಧಾನಿ ಭಾಷೆ ಆಗಿರ್ಬೋದು ಅಥವಾ ರಾಜ್ಯದ ಭಾಷೆ ಕನ್ನಡ ಮಾತಾಡಬೇಕಾಗಿದ್ರೆ ಯಾವುದೇ ರೀತಿ ಅರ್ಥ ಇರ್ಲಾರ್ದಾಗ ಏನಿದೆ ಅರ್ಥ ಮಾಡ್ಕೊಳ್ಳೋಲ್ಲ ಆವಾಗ ಏನಿದೆ ನಾವು ಆದಷ್ಟು ಹಿಂದಿಯಲ್ಲಿ ಮಾತಾಡದ್ರೆ ಏನಿದೆ ಅರ್ಥ ಮಾಡಿಕೊಳ್ತಾರೆ ಅಥ್ವಾ ತೆಲುಗು ಸ್ವಲ್ಪ ಜನ ಅರ್ಥ ಮಾಡಿಕೊಳ್ತಾರೆ ಆದರೆ ನನಿಗೆ ಭಾಷೆ ಬರೋದರಿಂದ ಏನಿದೆ ಆದಷ್ಟು ಹಿಂದೀಲಿ ಮಾತಾಡ್ತೀನಿ ಅಥವಾ ಅವ್ರಿಗೆ ಅಲ್ಲಿಗೂ ಅರ್ಥ ಆಗಲಿಲ್ಲ ಅಂದರೆ ಆಂಗ್ಲ ಮಾಧ್ಯಮ ಭಾಷೆಲಿ ಏನಿದೆ ಮಾತಾಡ್ತೀನಿ ಆಂಗ್ಲ ಭಾಷೆ ಮಾತಾಡ್ದಾಗ ಏನಿದೆ ಅವರು ಅರ್ಥ ಮಾಡ್ಕೊತಾರೆ ಹೌದು ಈ ಥರ ಅವರು ಹೇಳ್ತಿದ್ದಾರೆ ಅಂತ ಅದರಿಂದ ಏನೂ ತೊಂದರೆ ಆಗೋಲ್ಲ ಅಲ್ಲಿಗೂ ಏನೇ ತೊಂದರೆ ಆದರೂ ಓಕೆ ಅರ್ಥ ಮಾಡ್ಕೊಂತೀನಿ ನಾನು ಅವರ ಭಾಷೆನ ತಮಿಳು ಅರ್ಥ ಅಗಲಿಲ ಆವಾಗ ಆವಾಗ ಏನಿದೆ ಫಶ್ಟು ಏನಿದೆ ಹಿಂದಿ ಆಂಗ್ಲ ಅಥವಾ ತೆಲುಗು ಅಂತ ಕೇಳಿದೆ ಒಬ್ರೊಬ್ಬರು ತೆಲುಗು ಅಂದರು ಒಬ್ರೊಬ್ಬರು ಹಿಂದಿ ಅಂದರು ಒಬ್ರೊಬ್ಬರು ಆಂಗ್ಲ ಅಂದರು ತುಂಬ ಜನ ಏನಿದೆ ತೆಲುಗು ಅಂದರು ನನಗೆ ತೆಲುಗು ಬರೋದರಿಂದ ಏನೂ ತೊಂದರೆ ಅಗಲಿಲ್ಲ ತೆಲುಗು ಮಾತಾಡಿದೆ ಅವಾಗ ಏನಿದೆ ಅವರಿಗೂ ಕೂಡ ಭಾಷೆ ಪೂರ್ತಿ ಏನಿದೆ ಅರ್ಥ ಆಯಿತು ಆವಾಗ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ಆನಂತರ ಇನ್ನೂ ಹೇಳಬೇಕು ಅಂದರೆ ತೆಲುಗು ಮಾತಾಡೋದರಿಂದ ಏನಿದೆ ತಮಿಳೋರಿಗೆ ಅರ್ಥ ಆಯಿತು ಅಥವಾ ನಾನು ಬೇರೆ ಎಲ್ಲೇ ಭಾಷೆ ಹೋದರೂ ಯಾವಾಗಲೂ ಏನಿದೆ ಹಿಂದಿ ಏನಿದೆ ತುಂಬ ಜನ ಅರ್ಥ ಮಾಡ್ಕೊತಾರೆ ಆದ್ದರಿಂದ ಯಾವುದೇ ರೀತಿ ತೊಂದರೆ ಇರೋಲ್ಲ ಆರಾಮಾಗಿ ಏನಿದೆ ಮಾತಾಡ್ಬೌದು ಮಾಡ್ಬೌದು ಆರಾಮಾಗಿ ಆ ಥರ ನನಗೆ ಭಾಷೆ ತೊಂದರೆಗಳು ಅಷ್ಟೇನೂ ಆಗಿಲ್ಲ ಆರಾಮಾಗಿ ಮಾತಾಡ್ಬೌದು ಆ ಥರ ಏನೂ ತೊಂದರೆ ಇಲ್ಲ